ಹಲೋ ಸರ್ ನಿಮ್ಗ ನಾನು ಕ್ಯಾಬ್ ಬುಕ್ ಮಾಡಿ ಅರ್ಧ ಗಂಟೆ ಆಯ್ತು ರೀ ನೀವು ಬರ್ತಿರ ಅಂತ್ಹೇಳಿ ಇಲ್ಲೇ ಕಾಯ್ಲತ್ತೀನಿ ನಾನು ಇವಾಗ ರೈಟ ಹನ್ನೆರಡು ಗಂಟೆ ಆಗೈತಿ ನಮ್ಮ ಫ್ರೆಂಡ್ ಮನೆಗೆ ಹೋಗಬೇಕು ನಾಳೆ ಮದುವೆ ಐತಿ ನಿದ್ದೆ ಮಾಡಬೇಕು ನಿದ್ದೆ ಆಗ್ತಿಲ್ಲ ನಮಗೆ ಕಣ್ಣಿಗೆ ಸರಿಯಾಗಿ ಬರುಕೆ ಲೇಟ್ ಆಗ್ಯದ ಇಲ್ಲಿ ಯಾವಾಗ ಬರ್ತಿರ ಸುಮಾರು ಲೇಟ್ ಆಗ್ತದ ಏನೋ ನೀವು ಬರೋಕೆ ಟ್ರಾಫಿಕ್ ಸರ್ ಅದಕ್ಕೆ ಬರಕ್ಕೆ ಆಗ್ತಾಯಿಲ್ಲ ನೀವು ಏನೇ ಇರಲಿ ಬಟ್ ಎಷ್ಟರ ತಾಸು ಆಯ್ತು ನಾ ಯಾವಾಗಿನ ಬುಕ್ ಮಾಡೀನಿ ನೀವು ಒಟ್ಟ ಬರಲ್ಲ ಹೋಗ್ಯರ ನೀವು ಎಟ್ ಅಂತ ನಿಂದಿರ್ಲಿ ನಾನು ಇಲ್ಲೆ ಇಲ್ಲಾಂದರೆ ಬೇರೆ ಬುಕ್ ಮಾಡ್ಕೊಂಡು ಹೋಗ್ತೀನಿ ನಾನು ಎಷ್ಟುತನ ಬರ್ತಿರ ನೀವು ಹೇಳಿದ್ರೆ ಹೇಳ್ರಿ ನಮಗೆ ಲೇಟ್ ಆಯ್ತು ಸುಮ್ನ ಎಷ್ಟು ಅಂತ ನಿಂದಿರ್ಲಿ ಇಲ್ಲೆ ನಾನು ಬರ್ತಾಯಿದ್ದೀನಿ ಬರ್ತಾಯಿದ್ದೀನಿ ಬರ್ರಿ ಯಾವಾಗಿನ ಕೇಳತ್ತೆನ್ ನಾವು ಹೋಗಿ ಮತ್ತು ಮದ್ವಿ ಇದ್ದಿನ ಸಲುವಾಗಿ ನಿದ್ದೆ ಮಾಡೋದ್ಬಿಟ್ಟು ಬೇಗ ಎದ್ದು ರೆಡಿಯಾಗಿ ನಾವು ಹೋಗ್ಬೇಕು ಆ ಕಡೆ ಬರಾದು ಸನಾಗಿ ಎಟ್ ನಿಂತಿ ನಿಂದಿರ್ಲ ಇಲ್ಲೆ ಬಾ ಜಲ್ದಿ ಬಾ ಜಲ್ದಿ ಬಾ ಅನ್ ಕಾಯ್ಲತ್ತೀನಿ ಇಲ್ಲೆ ನಿಂತೀನಿ ಜರ ಜಲ್ದಿ ಬಾ ನೀನು ಎಷ್ಟ್ರ ತನಕ ಬರ್ತೀರಿ ನೀವು ಒಂದು ತಾಸ್ದಾಗಿ ಬರ್ತೀನಿ ನಾನುನು ಒಂದು ತಾಸಲ್ಲ ಏನಿಲ್ಲ ಬರ್ಲ್ ಹೋದೆ ಅಂದ್ರೆ ಬೇರೆದು ಮಾಡ್ತೀನಿ ನೋಡಿ ನಾನು ಜಲ್ದಿ ಬರಬೇಕು ನೀ ಇಲ್ಲಿ ಹೋಗ್ಬೇಕು ನಾವು ಮತ್ತು ಭಾಳ ಕೆಲಸ ಐತಿ ನನ್ಗ ಹೋಗಿದ್ಮೇಲೆ ಹೋಗಿ ಮೀಟ್ ಆಗ್ಬೇಕು ನಮ್ಮ ಫ್ರೆಂಡು ಮೀಟ್ ಆಗ್ಬಿಟ್ಟು ಅವ್ನ ಬಗ್ಗೆ ಕೇಳ್ಕೊಳ್ಳೋದು ಐತಿ ಭಾಳ ದಿವ್ಸದ ಮೇಲ್ನು ಮೀಟ್ ಆಗ್ಲತೀನಿ ಅವನಿಗೆ ಇಷ್ಟು ಸುಮಾರು ನಂಗೆ ತೊಲು ಇದಾಯಿತು ಹೋಗಿ ನಾಳೆ ಬಗ್ಗೆ ಪ್ಲ್ಯಾನ್ ಮಾಡ್ಬೇಕು ನಾವು ಪ್ಲ್ಯಾನ್ ಮಾಡಿ ಮೇಲ ಎಲ್ಲ ಕೇಳ್ಬೇಕು ಅವ್ನಿಗೆಲ್ಲ ಏನತರ ಮತ್ತು ಇಷ್ಟು ವರ್ಷ ಹ್ಯಾಂಗೆ ಇದ್ವಿ ನಾವುನು ಅಂತಿ ಎಲ್ಲ ಕೇಳಾದ ಐತಿ ಎಲ್ಲಾ ನಿಮ್ಮ ಮೇಲೆ ಡಿಪೆಂಡ್ ಐತಿ ಎಲ್ಲಿ ನೀವು ಜಲ್ದಿ ಬೇಗ ಬರ್ರಿ ಬೇಗ ಬಂದ್ರೆ ನಮಗೂ ಒಳ್ಳೆಯದೈತಿತ್ತು ಇಲ್ಲಿಂದ ಮತ್ತೆ ಟ್ರಾಫಿಕ್ ಬೇರೆ ಇರುತ್ತು ಹೋಗೋಕೆ ಏನು ಆಗಿಲ್ಲ ಬಂದಿರು ಇದ್ರೆ ಸಲ್ವಾಗೆ ನಾನು ಭಾಳ ವರ್ಷಗಳ ಮ್ಯಾಲ ಬಂದೀನಿ ನಾನು ಸಲುವಾಗಿ ಇಲ್ಲಿ ಮೀಟ್ ಆಗಕ್ಕೆ ನಾನು ಬೇಗ ಬನ್ನಿ ಬೇಗ ಬನ್ನಿ ಕಾಯ್ತಾ ಇದ್ದೀನಿ ನಾನು ಎಷ್ಟು ಅಂತ ಕಾಯ್ಬೇಕು ರೀ ಯಾವಾಗ ಬರ್ತಿರಿ ನೀವು ಸುಮ್ಮ ರೀ ಎಷ್ಟು ತಾಸು ಆಯ್ತು ಎರಡು ತಾಸು ಆಯ್ತು ಹಿಂಗೆ ನಿಂತೀನಿ ನಾನು ಬರ್ತಿರೋ ಇಲ್ಲ ಇಲ್ಲ ನಾನು ಬೇರೆದ ಮಾಡ್ಲ ನಾನು ಮತ್ತೆ ಮತ್ತು ಏನು ಹೇಳತಿಲ್ಲ ನೀವು ಸ್ ಯಾಕೆ ಮಾತಾಡತ್ತಿಲ್ಲ ಹೇಳ್ರಿ ಯಾವ್ದು ಅಂದ್ರಿ ಹೇಳು ಬರ್ತಿಯ ಇಲ್ಲ ಲಘೂನ ಮತ್ತೆ ನನ್ನದು ಹೊಲ್ಸು ಹೊಲ್ಸು ಮಾತು ಬರ್ತಾವ ನೋಡ್ರಿ ಬೇಗ ಬಾ ಮತ್ತು ಎಷ್ಟಂತ ಐತ್ರಿ ನಿಂತಿ ಬರ್ತಿರ ಅಂತ ಕಾಯ್ಲಾಕ ಕಾಯಕತ್ತೀನಿ ನಾನು ಹೇಳತ್ತೀನಿ ಅರ್ಜೆಂಟಲ್ಲಿ ಇದ್ದೀನಿ ಅಂತ್ಹೇಳಿ ನೋಡಿ ಎಮಜೆನ್ಸಿ ಇದ್ದರೆ ಈ ಥರ ನೀವು ಮಾಡಿದ್ರೆ ಹ್ಯಾಂಗ ನೀವು ಇಲ್ದ್ರ ಕ್ಯಾನ್ಸಲ್ ಆದರು ಮಾಡ್ಬೇಕು ನೀವು ಯಾವ್ದನ ಎಮರ್ಜೆನ್ಸಿ ಹಾಸ್ಪಿಟಲ್ ಆ್ಯಕ್ಸಿಡೆಂಟ್ ಆ ಥರ ಆ ಥರ ಇದ್ರೆ ಹ್ಯಾಂಗ ಮಾಡ್ಬೇಕು ನಾವು ಹೋಗೋದು ಇದ್ರುನು ಇದು ಇದು ಐತಿ ನಾನು ಇದ್ದೀನಿ ಬೇರೆ ವಿಷಯ ಆದರೆ ಸುಮ್ನೆ ಇರ್ತಿದ್ನ ನಾನು ಇಲ್ಲಾಂದರೆ ಕಂಪ್ಲೀಟ್ ಮಾಡ್ಬೇಕೈತದೆ ನೋಡಿ ನಿಮ್ಮ ಅವ್ರಿಗೆ ನಿಮ್ಮ ಮೇಲಿನ ಅಧಿಕಾರಿಗೆ ನಾವು ಇಲ್ಲಾಂದ್ರೆ ಎಷ್ಟಂತ ಕಾಯ್ಬೇಕು ಎಷ್ಟು ಕಸ್ಟಮರ್ ಕೇರಿಗೆ ಎಷ್ಟಾರು ಕಾಯ್ಸ್ತಾರ ಕಸ್ಟಮರಿಗೆ ನೀವು ಕಾಯ್ಬೇಕು ನಾವು ಕಾಯೋದಿಲ್ಲ ಎಷ್ಟು ಅಂತ ಸುಮ್ಮನೆ ಇರಣ ನಾವು ಬಿ ನಮ್ಮ ಮನ್ಸಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಹೇಳಿ ಸಾಕೈತಿ ಎಷ್ಟು ಕಾಯೋದಕ್ಕೆ ಹೇಳಿದ್ದು ನಿಂತು ನಿಂತು ಸಾಕಾಯಿತು ಇಲ್ಲಿ ಒಬ್ಬರೂನು ಇಲ್ಲಿ ಇಲ್ಲಿ ಎಷ್ಟು ಯೋಚಿದನೆ ಜನ ಇದ್ದರು ಇಲ್ಲಿ ಬೇಗ ಬರ್ರಿ ಬೇಗ ಜಲ್ದಿ ಬಂದೆ ಜಲ್ದಿ ಬಂದು ಕರ್ಕೊಂಡು ಹೋಗಿ ಇಲ್ಲೆ ನನಗೆ ಕಾಯ್ಲತೇನಿ ಇಲ್ಲೆ ನಿಂತೀನಿ ನಾನು ಇನ್ನೊಂದು ಥೋಡೆ ಟೈಮ್ ನೋಡ್ತಾ ಅಲ್ಲಿ ನೋಡ್ಬಿಟ್ಟು ಬೇರೆವ್ರಿಗೆ ಮಾಡ್ತೀನಿ ಇಲ್ಲಾಂದ್ರೆ ನಿಮ್ದು ಕಸ್ಟಮರಿಗೆ ಕಾಲ್ ಮಾಡ್ಬಿಟ್ಟು ಕರಿಸ್ತೀನಿ ನೋಡ್ರಿ ಈಗ ನಿಮ್ಮ ಮೇಲೆ ಬಿಟ್ಟಿದ್ದೆ ಯಾವಾಗ ಬರ್ತೀನಿ ಯಾವಾಗಿಲ್ಲ ಅನ್ನೋದನ್ನ ಮತ್ತೆ ನಿಂದು ಕಮ್ಮಸುದ ಮೇಲೆ ನಿನ್ನ ಮೇಲೆ ತೊಂದರೆ ಆಗ್ತದೆ ನಿನಗೆ ಹೇಳ್ತಾ ಇದ್ದೀನಿ ಫ್ರೆಂಡಿನ ಮೀಟ್ ಮಾಡೋದು ಐತಿ ಹೋಗೋದು ನಾಳೆ ಕೆಲಸ ಅದ ಅಂತ ಎಷ್ಟಲ್ಲ ಹೇಳಿನಿ ಒಟ್ಟು ಕೇಳುವಲ್ಲ ನೀನು ಬೇಗ ಬಾ ನಿಂದು ಗಾಡಿ ಬೈಕ್ ನಂಬರ್ ಎಷ್ಟು ಐತಿ ಅದನ್ನು ಹೇಳಿರು ನೋಟ್ ಮಾಡ್ಕೊತೀನಿ ಮತ್ ನಿನ್ ಮೊಬೈಲ್ ನಂಬರು ಪರ್ಸ್ನಲ್ ಇದ್ರುನು ಸ ಕಳ್ಸ್ ಒಮ್ಮಿಲಿ ಇದಕ್ ಕಾಲ್ ಹತ್ತಾಯಿಲ್ಲ ನಾನ್ ನಿನ್ ಜೊತೆ ಮಾತಾಡ್ಬೇಕು ಬೆ ಜಲ್ದಿ ಬಂದು ಜಲ್ದಿ ಹೋಗಿ ಇಲ್ಲಾಂದ್ರು ಮತ್ತು ಇನ್ನು ಕಾಯುವಷ್ಟು ಕಾಯ್ತೀನಿ ಮತ್ತೆ ಹೆಚ್ಚಿಗಿ ಇರ್ಲಕ್ಕೆ ಆಗಲ್ಲ ನನಗೆ ಬೇರೆ ಮಾಡ್ಕೊಂಡು ಹೋಗಿ ಬಿಡ್ತೀನಿ ಈಗ ಎಷ್ಟಂತ ಕಾಯ್ತು ಒಂದು ತಾಸು ಎರಡು ತಾಸು ಆಯಿತು ಇನ್ನ ಎರಡುವರೆ ಇನ್ನು ಅರ್ಧ ತಾಸು ನೋಡ್ತೀನಿ ಅಷ್ಟ್ರ ಒಳಗೆ ಬಂದಿ ಬುಕಿಂಗ್ ಮಾಡ್ಕೊಂಡು ನೀನು ಹೋಗ್ತಿ ಇಲ್ಲಾಂದ್ರೆ ಆಯಿತು ಸರಿ ಇಡ್ತೀನಿ